ನನಗೆ ದರ್ಶನ್ ಅಂದರೆ ಇಷ್ಟ ಅಂದರೆ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಮತ್ತು ಅವರು ಬೆಳೆಯೋದಕ್ಕೆ ಯಾರು ಕಾರಣ ಆಗಿದ್ದು ಮತ್ತು ನನಗೆ ಅವ್ರದ್ದು ಅವ್ರ ಗುಣಗಳನ್ನ ನೋಡ್ಕೊಂಡು ನಾನು ಯಾವ ಥರ ಇನ್ಸ್ಪೇರ್ ಆಗಿ ಮತ್ತು ನಾನು ಮುಂದೆ ಯಾವ ಥರ ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ತಿಳ್ಕೋತೀನಿ